ಸಾಹಿತ್ಯ ಅಂತ ಅಂದಾಗ ನನಗೆ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇದೆ ಏನಕ್ಕಂದರೆ ಹಲವಾರು ಪುಸ್ತಕಗಳನ್ನು ನಾನು ಓದಿದ್ದೀನಿ ನಮ್ಮ ಕನ್ನಡ ಸಾಹಿತ್ಯದಲ್ಲು ಕೂಡ ಹಲವಾರು ಮಂದಿಗಳನ್ನು ನಾವು ನೋಡುತ್ತಾ ಹೋಗ್ತೀವಿ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪಡ್ದುಕೊಂಡಿದ್ದಾರೆ ಎಷ್ಟೋ ಜನರು ಹಲ್ವಾರು ಪ್ರಶಸ್ತಿಗಳನ್ನು ಈಗ ಕೇಂದ್ರ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ ಆಗಿರ್ಬೋದು ಇವನ್ ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು ಹಲವಾರು ರೀತಿ ಇರ್ತಕ್ಕಂಥ ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ಮತ್ತು ಅವರು ಕೃತಿಗಳ ಮೂಲಕ ನಮಗೆ ಸಾಹಿತ್ಯದ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ನಮ್ಮ ಕನಡ ಸಾಹಿತ್ಯದ ಬಗ್ಗೆ ಹೇಳೋದಾದರೆ ಹಿಂದಿನ ಕಾಲ್ದಿಂದಲೂ ಈ ಪಂಪ ರನ್ನ ಜನ್ನ ಪೊನ್ನ ಇವ್ರ ಕಾಲ್ದಿಂದಲೂ ಕೂಡ ಇಲ್ಲಿವರ್ಗು ಈಗ ಏನು ಚನ್ನವೀರ ಕಣ್ವಿ ಆಗಿರ್ಬೋದು ಬೇರೆ ಬೇರೆ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಗಿರ್ಬೋದು ಈ ರೀತಿ ಆಗಿರ್ತಕಂಥ ಎಲ್ಲ ಕವಿಗಳನ್ನು ಕವಯತ್ರಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸಾಹಿತ್ಯದಲ್ಲಿ ಹಲವಾರು ರೀತಿ ಆಗಿರ್ತಕ್ಕಂಥ ಸಾಹಿತ್ಯದ ಪ್ರಕಾರಗಳು ಬರ್ತವೆ ಸಾ ವಚನ ಸಾಹಿತ್ಯ ಆಗಿರ್ಬೋದು ಸಾಂಗತ್ಯ ಸಾಹಿತ್ಯ ಆಗಿರ್ಬೋದು ಹಾಗಾಗಿ ಹಲವಾರು ರೀತಿಯನ್ನು ನೋಡುತ್ತೇವೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೆ ಕಂಬ ದೇಹವೆ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮದೇವ ಅಂತ್ಹೇಳ್ತಾನೆ ಅಂದರೆ ಎಷ್ಟು ಸರಳವಾಗಿ ಇರ್ತಕ್ಕಂಥ ಪದಗಳನ್ನು ಬಳಸಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ಇದನ್ನು ವ್ಯಕ್ತ ಪಡಿಸ್ತಕ್ಕಂಥ ಒಂದು ಅಂತ ಹೇಳ್ಬೋದು ಇನ್ನೊಂದು ಹಲವಾರು ಸಾಹಿತ್ಯಗಳನ್ನು ಓದೋದರ ಮೂಲಕ ನಮ್ಮ ಭಾರತ ಸಂಸ್ಕೃತಿ ಹೇಗಿತ್ತು ಆ ಪರಂಪರೆ ಯಾವ ರೀತಿಯಾಗಿ ನಡ್ಕೊಂಡು ಬಂದಿತ್ತು ಮತ್ತು ನಾವು ನಮ್ಮ ಪೀಳಿಗೆಗೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದು ಮಾಹಿತಿಯನ್ನು ನಾವು ಸಾಹಿತ್ಯದ ಮೂಲಕ ಹೊರಾ ಸಾಹಿತ್ಯದ ಮೂಲಕ ನಾವು ಪಡ್ಕೋಬೋದು ಅದಾದ್ಮೇಲೆ ಅತಿ ಹೆಚ್ಚಾಗಿ ನಾವು ಹೇಳಬೇಕು ಆಗಿರೋದು ಏನಪ್ಪ ಅಂದರೆ ಇದರಲ್ಲಿ ನಾವು ಸಾ ಇದರಲ್ಲಿ ಏನಪ್ಪ ಅಂತಂದರೆ ಸಾಹಿತ್ಯದಲ್ಲಿ ಹೇಳೋದಾದರೆ ಇವಾಗ ಕೆಲವೊಂದು ಕಗ್ಗಾ ಆಗಿರ್ಬೋದು ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗ ಆಗಿರ್ಬೋದು ಏನಪ್ಪ ಅಂದರೆ ಯಾವುದು ಬದುಕು ಜಟಕಾ ಬಂಡಿ ವಿದಿ ಅದರ ಸಾಹೇಬ ಕುದುರೆ ನೀನು ಅವನು ಪೇಲ್ದಂತೆ ಪಯಣಿಗರು ಮದುವೆಗೋ ಮಸಣಕ್ಕೋ ಪದ ಕುಸಿಯ ನೆಲವಿದು ಮಂಕುತಿಮ್ಮ ಅಂತ ಹೇಳಿದರು ಅಂದರೆ ಬದುಕು ಹೆಂಗೆ ಇರ್ತತೋ ಗೊತ್ತಿಲ್ಲ ನೋಡಿ ಎಷ್ಟು ಸಾ ಎಷ್ಟು ಸರಳವಾಗಿ ಇರ್ತಕ್ಕಂಥ ಪದಗಳನ್ನು ನಾವು ಬಳ್ಸಿಬಿಟ್ಟು ಒಂದು ಸುದೀರ್ಘವಾಗಿ ಇರ್ತಕ್ಕಂಥ ಉತ್ರ್ಗಳನ್ನು ಅಥ್ವಾ ವಿಶ್ಲೇಷಣಾತ್ಮಕವಾಗಿ ಇರ್ತಕ್ಕಂಥ ವಿವರಣೆಯನ್ನು ಹೊಂದಿರ್ತಕ್ಕಂಥ ಸಾಲುಗಳನ್ನು ರಚನೆ ಮಾಡಿ ಸಾಮಾನ್ಯರು ಕೂಡ ಅದು ಸರಿಯಾದ ರೀತಿಯಲ್ಲಿ ಮನದಟ್ಟು ಆಗ್ಬೇಕು ಅನ್ನೋದಕ್ಕೆ ಕಾರಣಕ್ಕೆ ಇವ್ಗಳನ್ನು ಬಳ್ಸ್ತಿದ್ರು ಬಳ್ಸ್ತಿದ್ದಾರೆ ಅಂತಲೇ ಹೇಳ್ಬೌದು ನನಗೆ ಸಾಹಿತ್ಯ ಅಂದರೆ ತುಂಬಾ ಇಷ್ಟ ಏನಕ್ಕೆ ಅಂದರೆ ನನಗೆ ನೂರು ಗೆಳೆಯರಿಕ್ಕಿಂತ ಒಂದು ಪುಸ್ತಕ ನನಗೆ ತುಂಬ ಇಷ್ಟ ಒಂದು ಪುಸ್ತಕದಿಂದ ನಾವು ಜ್ಞಾನವನ್ನು ಪಡಿತೀವಿ ಆ ಜ್ಞಾನವನ್ನು ನಾವು ಮತ್ತೊಬ್ಬರಿಗೆ ಹಂಚೋದರ ಮೂಲಕ ಆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋ ಅಂಥ ಕೆಲಸ ಮಾಡ್ತೀವಿ ಹಾಗಾಗಿ ಇನ್ನೊಂದು ನಮ್ಮ ಉತ್ತಮವಾಗಿರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸತಕ್ಕಂಥದ್ದು ಒಂದು ಏಕೈಕ ವಸ್ತು ಅಂದರೆ ಅದು ಪುಸ್ತಕ ಅಥ್ವಾ ಸಾಹಿತ್ಯ ಅಂತ ಹೇಳ್ಬೋದು ನನಗೆ ಹಲ್ವಾರು ರೀತಿ ಆಗಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ನಾವು ವಚನಗಳನ್ನು ತುಂಬ ಇಷ್ಟಪಡ್ತೀನಿ ಅದಾದ್ಮೇಲೆ ಕಗ್ಗಗಳಾಗಿರ್ಬೋದು ಆಮೇಲೆ ಸಾಹಿತ್ಯಗಳಾಗಿರ್ಬೋದು ಕೃತಿಗಳಾಗಿರ್ಬೋದು ಹಲವಾರು ಕೃತಿಗಳನ್ನ ನಾನು ಓದಿದ್ದೀನಿ ಕೂಡ ಚನ್ವೀರ ಕಣ್ವಿ ಅವ್ರ್ದು ಆಗಿರ್ಬೌದು ಕುವೆಂಪು ಅವರು ಆಗಿರ್ಬೌದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೌದು ಆಮೇಲೆ ಇನ್ನೇನು ಅರವಿಂದ ಮಾಲ್ಗತ್ತಿ ಅವರು ಆಗಿರ್ಬೌದು ಇವರೆಲ್ಲ ಪ್ರತಿಯೊಂದು ಕೃತಿಗಳನ್ನು ನಾನು ಕೂಡ ಕೆಲವೊಂದು ಕೃತಿಗಳನ್ನು ನಾನು ಓದಿದ್ದೀನಿ ಇನ್ನ ಪುಸ್ತಕಗಳನ್ನು ಓದುವ ಆಸೆ ಇದೆ ಹಾಗಾಗಿ ಇನ್ನ ಮುಂದೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಕೂಡ ನಾನು ಯಾವಾಗಲು ಪುಸ್ತಕಗಳನ್ನು ನಾನು ಸ್ವಲ್ಪ ಆಬಿ ಅಂದರೆ ಖರೀದಿ ಮಾಡುತ್ತೇನೆ ಪುಸ್ತಕಗಳನ್ನು ಖರೀದಿ ಮಾಡ್ಬಿಟ್ಟು ಆ ಪುಸ್ತಕವನ್ನು ಓದಿ ಒಂದು ಅಚ್ಚು ಪಡಿಯನ್ನು ಓದ್ತೀನಿ ಮತ್ತೊಂದು ಅಚ್ಚು ಪಡಿಯನ್ನು ನನ್ನ ಒಂದು ಏನು ಲೈಬ್ರೆರಿ ಅಂತ ಹೇಳಿ ಕರಿತೀವಿ ಅಲ್ಲಾ ಆ ರೀತಿ ಒಂದು ಸಣ್ಣದೊಂದು ಲೈಬ್ರೆರಿ ಮಾಡ್ಕೊಂಡಿದ್ದೀನಿ ಆ ಲೈಬ್ರೆರಿಯಲ್ಲಿ ಶೇಖರ್ಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ಏನಪ್ಪಾ ಖುಷಿ ಕೊಡುದಂದರೆ ಇವತ್ತು ನಾನು ಯಾವ ಪುಸ್ತಕ ಓದಿದೆ ಅದರಿಂದ ನನಗೆ ಏನು ತಿಳಿತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡ್ದುಬಿಟ್ಟು ಅವ್ಗಳ್ಳನ್ನು ನನ್ನ ಮಕ್ಕಳಿಗೆ ಹಂಚ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೀನಿ ಸಾಹಿತ್ಯ ಅಂದರೆ ಒಂದು ಎರಡು ಪದಗಳಲ್ಲಿ ಹೇಳ್ತಕ್ಕಂಥದ್ದಲ್ಲ ಇದು ತುಂಬ ವ್ಯಾಸ್ಟ್ ಅಂತಲೇ ಕರೀತಿವಿ ನಾವು ಏನು ತುಂಬ ಸುದೀರ್ಘವಾಗಿದ್ದು ವಿಶ್ಲೇಷಣಾತ್ಮಕವಾಗಿ ವಿಶ್ಲೇಷಣಾತ್ಮಕವಾದದ್ದು ಆಮೇಲೆ ವಿವರಣಾತ್ಮಕವಾಗಿದ್ದು ಅಂತ ಹೇಳ್ಬೋದು ಒಂದು ಸಾಹಿತ್ಯವನ್ನು ಓದೋದರಿಂದ ಒಬ್ಬ ಮನುಷ್ಯನನ್ನು ನಾವು ಮನುಷ್ಯನನ್ನಾಗಿ ಬದುಕೋಕೆ ಆವಶ್ಯಕತೆ ಹೆಚ್ಚು ಹೆಚ್ಚಾಗಿದೆ ಈ ಸಾಹಿತ್ಯದಿಂದ ಅಂತ್ಹೇಳಿ ನಾವು ತಿಳ್ಕೋಬೋದು ಮತ್ತು ಇದ್ರಿಂದ ಹೇಳ್ಬೋ ಹೇಳೋದಾದರೆ ಹಲ್ವಾರು ರೀತಿ ಆಗಿರ್ತಕ್ಕಂಥ ಪುಸ್ತಕಗಳು ಸಿಕ್ತವೆ ಎಲ್ಲರು ಕೂಡ ಸಾಕಷ್ಟು ಪುಸ್ತಕಗಳಿವೆ ಈ ಮಾ ಯಾವುದು ಮೈಸೂರು ಮಲ್ಲಿಗೆ ಅಂಥದ್ದೇ ಆಮೇಲೆ ಇದು ಅಪ್ಪ ಕಟ್ ಅಪ್ಪಾ ಅಪ್ಪಾ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪುಸ್ತಕ ಇದೆ ಆಮೇಲೆ ಹಲವಾರು ಪುಸ್ತಕಗಳನ್ನು ನಾವು ಓದಿ ನಾವು ಮನ್ದಟ್ಟು ಮಾಡ್ಕೆಂಡು ಇನ್ನು ಹೆಚ್ಚು ಹೆಚ್ಚು ತಿಳ್ಕೊಬೋಕು ಅಂತ ಹೇಳ್ತೀನಿ